ಎಲ್ಲರಿಗು ನಮಸ್ಕಾರ ನನ್ನ ಹೆಸ್ರು ಸುಮಯಾ ಬಾನು ನೀವು ಯಾವುದಾದರು ಅಡುಗೆ ಸ್ಪರ್ಧೆಯಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನನಗೆ ಈ ಟಾಪಿಕ್ ಬಂದಿದೆ ಹೌದು ನಾನು ಭಾಗವಹಿಸಿದ್ದೇನೆ ಯೂಟೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ವಿಡಿಯೋಸು ಸ್ಟಾಟಿಂಗಲ್ಲಿ ಯಾರು ಸಬ್ಸ್ಕ್ರೈಬ್ಸ್ ಆಗಿರಲಿಲ್ಲ ಆಮೇಲೆ ಬರ್ತಾ ಬರ್ತಾ ಸಬ್ಸ್ಕ್ರೈಬ್ಸ್ ಆದರು ಎಲ್ಲರೂ ನನ್ನ ವಿಡಿಯೋಸ್ನ ತುಂಬ ಚೆನ್ನಾಗಿ ಮಾಡ್ತೀರ ಅಂತ ಕಮೆಂಟ್ ಮಾಡಿದರು ಅಡ್ಗೆ ಮಾಡೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಹ್ಞೂ ನನಗೂ ಸ್ಟಾಟಿಂಗ್ ಅಡುಗೆ ಮಾಡೋಕ್ ಬರ್ತಿರಲಿಲ್ಲ ಅಮ್ಮ ಮಾಡೋದನ್ನು ನೋಡಿ ನೋಡಿ ಕಲಿತಿದ್ದು ಅಮ್ಮನೂ ತುಂಬ ಚೆನ್ನಾಗ್ ಅಡುಗೆ ಮಾಡ್ತಾರೆ ಇದು ಮತ್ತು ನಮ್ಮಜ್ಜಿನೂ ತುಂಬ ಚೆನ್ನಾಗ್ ಅಡುಗೆ ಮಾಡ್ತಾರೆ ಅವಾಗಿನ ಕಾಲದವ್ರಲ್ಲ ತುಂಬ ಚೆನ್ನಾಗ್ ಅಡುಗೆ ಮಾಡ್ತಾರೆ ಅಪ್ಪನೂ ಹೋಟಲಿದೆ ಅಪ್ಪಾಜಿದು ಓಟಲ್ ಇದೆ ಅವರು ತುಂಬ ಚೆನಾಗ್ ಅಡಿಗೆ ಮಾಡ್ತಾರೆ ಅಮ್ಮಾ ಅಡುಗೆ ಮಾಡೋದು ಹೇಳ್ಕೊಡ್ತಿದ್ರು ನನಗೂ ಸ್ಟಾಟಿಂಗ್ ಅಡುಗೆ ಮಾಡೋಕ್ ಬರ್ತಿರಲಿಲ್ಲ ಅಮ್ಮ ಬೆಳಗ್ಗೆ ಹೊತ್ತು ಮಾಡೋದನ್ನು ನೋಡಿ ನೋಡಿ ನೋಡಿ ಕಲಿತಿದ್ದು ಅಡುಗೆ ಮಾಡೋಕ್ ಅವಾಗ ನಾನು ಅಮ್ಮನ ಜೋಡಿ ಅಡುಗೆ ಮಾಡೋಕ್ ನಿಲ್ತಿದ್ದೆ ಖಾರ ಉಪ್ಪು ಇದೆಲ್ಲಾ ಅಷ್ಟೊಂದು ಹಾಕೋದ್ ಗೊತ್ತಿರಲಿಲ್ಲ ಇವಾಗೆಲ್ಲ ಗೊತ್ತಾಗ್ತಿದೆ ಮಾಡ್ತೀನಿ ಅಡ್ಗೆಯನ್ನ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಅಪ್ಪಾಜಿಯಂತೂ ಭಾಳ್ ಇಷ್ಟಪಡ್ತಾರೆ ತಮ್ಮ ತಂಗಿ ಎಲ್ಲರೂ ಇಷ್ಟಪಡ್ತಾರೆ ಸ್ಟಾಟಿಂಗಲ್ಲಿ ನಾನು ಯೂಟೂಬ್ ನೋಡಿ ವಿಡಿಯೋಸ್ ನೋಡಿ ಅಡುಗೆ ಮಾಡ್ತಿದ್ದೆ ಕೆಲವೊಂದ್ಸರಿ ಚೆನ್ನಾಗ್ ಆಗ್ತಿತ್ತು ಕೆಲವೊಂದ್ಸರಿ ಚೆನ್ನಾಗ್ ಆಗ್ತಿರಲಿಲ್ಲ ತುಂಬ ಚೆನ್ನಾಗ್ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್ ಅಡುಗೆ ಎಲ್ಲ ಥರದ್ದು ಅಡುಗೆ ಮಾಡಿದ್ದೀನಿ ಹ್ಞೂ ಲೈಕ್ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಪ್ರತಿ ಒಂದು ಅಡ್ಗೆನೂ ನೋಡಿ ಮಾಡಿದ್ದೀನಿ ಬ್ರೇಕ್ಫಾಸ್ಟನ್ನು ಮಾಡಿದೀನಿ ಮತ್ತು ಕೇಕು ಈ ಥರದ್ದೆಲ್ಲಾ ಬೇಕ್ರಿ ಐಟಮ್ಸ್ನ ಎಲ್ಲ ಎಗ್ ಪಪ್ ಆಗಿರ್ಬೋದು ಕೇಕ್ ಆಗಿರ್ಬೋದು ಹ್ಞೂ ಸಮೋಸ ಇವೆಲ್ಲ ಮಾಡಿದ್ದೀನಿ ಚೆನ್ನಾಗ್ ಬಂದಿದ್ದವು ಇಷ್ಟಪಡ್ಕೊಂಡು ತಿಂದಿದ್ದಾರೆ ಈಗ ನಾನು ಓಪನ್ ಮಾಡಿದೀನಿ ಯೂಟೂಬ್ ಚಾನಲ್ನ ಅದ್ರಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದೀನಿ ಎಲ್ಲರು ಚೆನ್ನಾಗ್ ಮಾಡಿಬಿಟ್ಟು ಚೆನ್ನಾಗಾಗಿದ್ದವು ಅಂತಂದೇಳಿ ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದಾರೆ ತುಂಬ ಖುಷ್ಯಾಗಿದೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸ್ಟಾಟಿಂಗ್ ಬೇಡ ಅಂತಂದು ಎಲ್ಲರೂ ಹೇಳಿದ್ರು ಆಮೇಲೆ ಎಲ್ಲರೂ ಬರ್ತಾ ಬರ್ತಾ ಸಪೋರ್ಟ್ ಮಾಡಿದರು ಅಪ್ಪ ಅಮ್ಮನೂ ಅಮ್ಮನೂ ಬೇರೆ ಬೇರೆ ಬೇರೆ ವಿಡಿಯೋಸ್ನ ಅಡುಗೆ ಮಾಡೋದನ್ನು ಹೇಳ್ಕೊಡ್ತಾರೆ ಅದನ್ನು ನಾನು ಮಾಡಿಬಿಟ್ಟು ಯೂಟೂಬ್ನಲ್ಲಿ ಹಾಕ್ತಿನಿ ಅದನ್ನು ನೋಡಿಬಿಟ್ಟು ತುಂಬ ಜನ ಮಾಡಿಬಿಟ್ಟು ಚೆನ್ನಾಗಾಗಿದೆ ಅಂತಂದೇಳಿ ಕಮೆಂಟ್ ಕೂಡ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಅಪ್ಪಾಜಿನೂ ಬಿರಿಯಾನಿ ಓಟೆಲ್ ಇದೆ ಅವರೂ ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಯೂಟೂಬಲ್ಲಿ ಅವರು ಚೆನ್ನಾಗ್ ಮಾಡ್ತಾರೆ ಅಪ್ಪಾಜಿಗೆ ಇವು ಎಲ್ಲರೂ ಚೆನ್ನಾಗ್ ಮಾತಾಡಿಸ್ತಾರೆ ಚೆನ್ನಾಗ್ ಮಾಡ್ತಾರೆ ನಿಮ್ಮ ಪಪ್ಪ ಅಡ್ಗೇಯನ್ನ ಅಂತಂದೇಳಿ ಎಲ್ಲರೂ ಗೌರವ ಕೊಟ್ಟು ಮಾತಾಡಿಸ್ತಾರೆ ಎಲ್ಲರೂ ಅಪ್ಪನನ್ನ ತುಂಬ ಚೆನ್ನಾಗ್ ಮಾಡ್ತೀವಿ ಅಡ್ಗೇಯನ್ನ ಅಮ್ಮ ಅಂತೂ ಅಮ್ಮ ಜೋಡಿ ಯಾವಾಗಲೂ ಬೇಜಾರು ಆದಾಗೆ ಏನಾದರೂ ಅದಕ್ಕೆ ಮಧ್ಯಾಹ್ನ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಕೊಡ್ತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಮಾಡೋದು ಕಮ್ಮಿ ಓಟಲ್ ಮಾಡ್ತಾರಲ್ಲ ಅದಕ್ಕೆ ಹ್ಞೂ ಯವಾಗಾದರೂ ಅಮ ಅಮಾವಾಸ್ಯೆ ಇದ್ದಾಗೆ ಮಾತ್ರ ಮನೆಯಲ್ಲಿ ನಾಷ್ಟಾ ಮಾಡೋದು ಪ್ರತಿದಿನ ಮಾಡೋದಿಲ್ಲ ಅಪ್ಪ ಆಗಿ ಅಪ್ಪಾವ್ರು ಅಡುಗೆ ಮಾಡ್ತಾರಲ್ವ ಬಿರಿಯಾನಿ ಓಟಲ್ ಇದೆ ಸೊ ಹಾಗಾಗಿ ಮಾಡೋಂಗಿಲ್ಲ ಅಮಾವಾಸ್ಯೆ ದಿನ ಮಾತ್ರ ಏನಾದರೂ ಮಾಡೋದು ನಾಷ್ಟ ಇಡ್ಲಿ ಇದು ಅವಲಕ್ಕಿ ಏನಾದರೂ ಆಯಿತು ಅವಲಕ್ಕಿ ಅಂತೂ ತುಂಬ ಚೆನ್ನಾಗ್ ಮಾಡ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನಾನು ಮಾಡೋ ಅವಲಕ್ಕಿ ಅಂದ್ರೆ ಅಮ್ಮನಿಗೆ ಭಾಳ ಇಷ್ಟ ಅಪ್ಪಾಜಿಗೆ ಆಯಿತು ತಂಗಿ ತಮ್ಮ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ ಅಮಾವಾಸ್ಯೆ ಬಂತಂದರೆ ಸಾಕು ಸುಮಯಾಗೆ ಮಾಡೋಕ್ ಹೇಳು ಅಂತಂದೇಳಿ ಅಪ್ಪಾಜಿ ಹೇಳ್ತಾರೆ ಅವಲಕ್ಕಿ ಮಾಡ್ತೀನಿ ತಮ್ಮ ಅಂತೂ ಅಕ್ಕನಿಗೆ ಹಚ್ಚು ಮಾಡೋಕೆ ನೀನು ಮಾಡೋಕ್ ಹೋಗಬೇಡ ಅಂತಂದು ಹೇಳ್ತಾರೆ ಅಮ್ಮನಿಗು ಅಷ್ಟೆ ನೀನೇ ಮಾಡು ನಾ ಮಾಡೋಂಗಿಲ್ಲ ಅಂತೇಳ್ತಾರೆ ಮನೇಲಿ ನಾನು ಮಾಡೋದು ಅವ್ಲಕ್ಕಿಯನ ತುಂಬ ಇಷ್ಟಪಡ್ಕೊಂಡಡು ತಿಂತಾರೆ ಬಟ್ ತಂಗಿಯರಿಗೆ ಬಿರಿ ಬಿರಿಯಾನಿ ಮಾಡೋದಂದರೆ ತುಂಬ ಇಷ್ಟ ಬಿರಿಯಾನಿ ಮಾಡು ನೀನು ನನ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮಾಡಿಕೊಡ್ತೀನಿ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಹ್ಞೂ ಅಡ್ಗೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸ್ಪರ್ಧೆಯಲ್ಲಿ ಭಾಗ್ವಹಿಸಿದ್ದೇನೆ ಎಲ್ಲರೂ ಫಸ್ಟ್ ಪ್ರೈಸ್ ಬಂದಿದೆ ಚೆನ್ನಾಗಾಗಿದೆ ಅಂತಂದೇಳಿ ಬಿಟ್ಟು ಎಲ್ಲರೂ ಹೇಳ್ತಾರೆ ಹ್ಞೂ ಅಪ್ಪಾಜಿ ಬಿರಿಯಾನಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿ ಮನೆಯಲ್ಲಿ ಅವ್ರು ಮಾಡೋದು ನೋಡಿಬಿಟ್ಟು ನಾನು ಮಾಡಿದೆ ಎರಡು ಮೂರು ಸತಿ ಟ್ರೈ ಮಾಡಿದೆ ಬಟ್ ಅವ್ರ ಟೇಸ್ಟ್ ಬಂದಿರಲಿಲ್ಲ ಬಟ್ ಚೆನ್ನಾಗ್ ಮಾಡಿದ್ದೆ ತಂಗಿಯರು ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಅಮ್ಮನಿಗೆ ಭಾಳ ಇಷ್ಟ ನಾ ಮಾಡೋದು ಅಡುಗೆ ಹ್ಞೂ ಅಂದರೆ ಅಪ್ಪಾಜಿ ಅವ್ರು ಇರಲಾರ್ದ ಹೊತ್ನಲ್ಲಿ ಮಾಡಿದ್ದೀನಿ ಅವ್ರಿಗೆ ನಾನು ಮಾಡಿಕೊಟ್ಟಿಲ್ಲ ಇವ್ನಿಂಗ್ ನೈಟ್ ಟೈಮ್ಗೆ ಅವ್ರಿಗೆ ಮಾಡೋಕ್ ಬೇಜಾರಾದಾಗ ಸಂಡೆಗೊಮ್ಮೆ ಚಿಕನ್ ಬಿರಿಯಾನಿ ಮಾಡಿದ್ದೆ ಯಾವಾಗೋ ಒಂದ್ಸರಿ ತುಂಬ ಇಷ್ಟಪಟ್ಟಿದ್ದರು ಟೇಸ್ಟ್ ಆಗಿತ್ತು ಹ್ಞೂ ಅವಲಕ್ಕಿ ಅಂದರೆ ತುಂಬ ಇಷ್ಟ ಮನೆಯಲ್ಲಿ ಮಾಡ್ತೀನಿ ಇಷ್ಟ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದರೆ ಚೆನ್ನಾಗಾಗುತ್ತೆ ಅಡುಗೆ ಅಡುಗೆ ಮಾಡೋದ್ರಲ್ಲಿ ಮೊದಲು ಬೇಕಾಗಿರೋದು ತಾಳ್ಮೆ ತುಂಬ ಪ್ರೀತಿಯಿಂದ ಮನೆಯವ್ರಿಗೆ ಮಾಡ್ಕೊಟ್ಟರೆ ಅದು ತುಂಬಾ ರುಚಿಯಾಗಿರುತ್ತೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಅಮ್ಮ ಮಾಡ್ತಾರೆ ಅಮ್ಮ ಚೆನ್ನಾಗ್ ಮಾಡ್ತಾರೆ ಅಡ್ಗೆಯನ್ನ ಅವ್ರು ಮಾಡುವಾಗ ನಿಂತ್ಕೊಂಡು ನೋಡ್ತಿರುತಿದ್ದೆ ದಿನ ಬಟ್ ಮಾಡ್ತಿರಲಿಲ್ಲ ಒಂದು ವರ್ಷ ಅವ್ರು ಮಾಡೋದನ್ನು ನೋಡ್ತಿದ್ದೆ ಬರೀ ದೂರದಿಂದ ಆದರೆ ಅವ್ರ ಕೈಯಾಗೆ ಎಲ್ಪ್ ಮಾಡ್ತಿದ್ದೆ ಅದು ಬೇಕು ಇದು ಬೇಕು ಉಪ್ಪು ಖಾರ ಹಾಕು ಅಂತೇಳ್ತಿದ್ರು ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ರುಚಿ ನೋಡಿಬಿಟ್ಟು ಸ್ಟಾಟಿಂಗ್ ಮಾಡ್ತಿದ್ದೆ ಅಮ್ಮ ಹೇಳ್ದಾಗೆ ಮಾಡ್ತಿದ್ದೆ ಈಗ ನಾನು ಒಬ್ಬಾಕಿನೇ ನಿಂತ್ಕೊಂಡು ಮಾಡ್ತೀನಿ ಸ್ವಲ್ಪ ಖಾರ ಉಪ್ಪು ಸ್ಟಾಟಿಂಗೆಲ್ಲ ಕಮ್ಮಿ ಆಗ್ತಿತ್ತು ಇವಾಗ ಕರೆಕ್ಟಾಗಿರುತ್ತೆ ಅಪ್ಪಾಜಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಮಾಡ್ತೀನಿ ತುಂಬ ಚೆನ್ನಾಗಾಗಿರುತ್ತೆ ಇಷ್ಟಪಟ್ಕೊಂಡು ತಿಂತಾರೆ ಯೂಟೂಬಲ್ಲಿ ಕೆಲ ಯೂಟೂಬಲ್ಲಿ ಮನೇಲಿ ಅಮ್ಮನಿಗೆ ಬೇಜಾರಾದಾಗ ನಾನು ಯೂಟೂಬ್ ನೋಡಿ ಮಾಡ್ತಿದ್ದೆ ಕೆಲವೊಂದ್ಸಾರಿ ಪರ್ಫೆಕ್ಟಾಗಿ ಬರ್ತಿರಲಿಲ್ಲ ಆಮೇಲೆ ಬರ್ತಾ ಬರ್ತಾ ಟ್ರೈ ಮಾಡಿದೆ ತುಂಬ ಚೆನ್ನಾಗ್ ಬರ್ತಿತ್ತು ಬ್ರೇಕ್ಪಾಸ್ಟ್ ಕೂಡ ಆಯಿತು ಬೇಕ್ರಿ ಐಟಮ್ಸ್ ಆಯಿತು ಮನೆಯಲ್ಲಿ ಊಟ ತಿಂಡಿ ಎಲ್ಲ ಪ್ರತಿಯೊಂದು ನಾನೇ ಮಾಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಯೂಟೂಬಲ್ಲಿ ಕೂಡಾ ಹಾಕಿದೀನಿ ಮಾಡಿ ತುಂಬ ಚೆನ್ನಾಗಿ ಕಾಮೆಂಟ್ಸ್ ಬಂದಿದೆ ಲೈಕ್ಸ್ ಬಂದಿದೆ ಮನೇಲಿ ಮಾಡಿಬಿಟ್ಟು ತುಂಬ ಚೆನ್ನಾಗ್ ಬಂದಿದೆ ಅಂತಂದೇಳಿ ಎಲ್ಲರೂ ಹೇಳ್ತಾರೆ ಸ್ಪರ್ಧೆಯಲ್ಲಿ ಭಾಗ್ವಹಿಸಿದ್ದೆ ಹ್ಞೂ ವಿತೌಟ್ ಫೈಯರಿಂಗ್ ಅದೆಲ್ಲ ಮಾ ಕಾಂಪಿಟೇಷನಲ್ಲಿ ಸೇರಿಕೊಂಡಿದ್ದೆ ತುಂಬ ಚೆನ್ನಾಗ್ ಬಂದಿದೆ ಇಷ್ಟಪಟ್ಕೊಂಡು ತಿಂತಿದ್ದಾರೆ ಎಲ್ಲರೂ ಚೆನ್ನಾಗ್ ಬಂದಿದೆ ಅಂತೇಳಿ ಫಸ್ಟ್ ಪ್ರೈಸ್ ಕೊಟ್ಟಿದ್ರು ಹೀಗೇ ಬೇರೆ ಬೇರೇ ಸ್ಪೋರ್ಟ್ಸಲ್ಲಿ ಸ್ಪರ್ಧೆಯಲ್ಲಿ ಭಾಗ್ವಹಿಸಿದ್ದೆ ಫಸ್ಟ್ ಪ್ರೈಜ್ ಬಂದಿದೆ ಸೆಕೆಂಡು ಬಂದಿದೆ ತರ್ಡು ಬಂದಿದೆ ನಾನು ಮಾಡೋದು ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಆದರೂ ಅಷ್ಟೇ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಬಾಕ್ಸಿಗೆ ಕಾಲೇಜ್ಗೋಗ್ತಿದೀನಿ ಬಾಕ್ಸ್ಗೆ ಇದನ್ನು ಕಟ್ಕೊಂಡು ಬಾ ಅದನ್ನು ಕಟ್ಕೊಂಡು ಬಾ ನೀನು ಮಾಡೋದು ನನ್ಗೆ ಇದಿಷ್ಟ ಅಂತಂದೇಳಿ ಪ್ರತಿ ಒಂದುನೂ ಹೇಳ್ತಾರೆ ಮಾಡಿಕೊಂಡೋಗ್ತಿನಿ ಹ್ಞೂ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವೊಂದಿನ ಅವರು ಬಾಕ್ಸ್ ತರೋಂಗೇ ಇಲ್ಲ ನೀನೆ ತಗೊಂಡು ಬಾ ಅಂತಂದೇಳಿ ಹೇಳ್ತಾರೆ ಹ್ಞೂ ಸರಿ ಅಂತ ಹೇಳಿಬಿಟ್ಟು ನಾನೇ ಮಾಡಿಕೊಂಡೋಗಿ ಕೊಡ್ತೀನಿ ಇನ್ನೊಂದಿನಾ ಹೋ ಒಂದಿನ ನಮ್ಮ ತಂಗೀ ಕೇಕ್ ಐಸ್ ಕೇಕ್ ಹೇಗ್ ಮಾಡೋದು ಅಂತಂದೇಳೀ ನೊ ಯೂಟೂಬಲ್ಲಿ ನೋಡಿಬಿಟ್ಟು ಮಾಡಿದ್ದಳು ಚೆನ್ನಾಗಾಗಿರಲಿಲ್ಲ ಏನೋ ಹಸಿ ಬಿಸಿ ಆಗಿತ್ತು ಇಬ್ಬರೂ ಸೇರ್ಕೊಂಡು ಮಾಡಿದ್ವಿ ಬಟ್ ಅದು ಕೇಕ್ ಮಾಡೋದ್ ನನಗ್ ಇಷ್ಟನೇ ಇರಲಿಲ್ಲ ಅವ್ಳು ಮಾಡಿದ್ದಳು ಅವ್ಳಿಗೋಸ್ಕರ ನಾನು ಮಾಡಿದ್ದೆ ಬಟ್ ಅಷ್ಟೊಂದು ಟೇಸ್ಟ್ ಆಗಿರಲಿಲ್ಲ ಹ್ಞೂ ಪರವಾಗಿಲ್ಲ ಚೆನ್ನಾಗಾಗಿತ್ತು ಇನ್ನೊಂದ್ಸರಿ ನಾನು ಮಾಡಿದ್ದೆ ಅದ್ರ ಹಿಂದೆ ಒಂದು ಒಂದು ಮಂತ್ ಬ್ಯಾಕ್ ನಾನೂ ಮಾಡಿದ್ದೆ ಅಪ್ಪ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಬಟ್ ಬಂದಿತ್ತು ಐಸ್ ಕೇಕ್ ಥರನೇ ಆಗಿತ್ತು ಚೆನ್ನಾಗಾಗಿತ್ತು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು ತಂಗಿ ಅಂತೂ ತುಂಬಾ ಇಷ್ಟಪಟ್ಕೊಂಡು ತಿಂದಳು ಎಗ್ ರೈಸ್ ಆಯಿತೂ ಎಗ್ ಬಿರಿಯಾನಿಗೆ ಒಂದ್ಸಾರಿ ಎಗ್ ಬಿರಿಯಾನಿ ಮಾಡಿದ್ದೆ ತುಂಬ ಚೆನ್ನಾಗ್ ಯೂಟೂಬ್ ನೋಡಿ ಮಾಡಿದ್ದೆ ಚೆನ್ನಾಗ್ ಬಂದಿತ್ತು ಅದನ್ನೇ ಇನ್ನೊಂದ್ಸರಿ ನಾನು ಮಾಡಿ ಯೂಟೂಬಿಗೆ ಬಿಟ್ಟಿದ್ದೆ ನಾನು ಮಾಡಿದ್ದು ರೆಸಿಪಿ ತುಂಬ ಚೆನ್ನಾಗಿದೆ ಅಂತಂದೇಳಿ ಕಾಮೆಂಟು ಬಂದಿತ್ತು ಮನೇಲಿ ಟ್ರೈ ಮಾಡಿಬಿಟ್ಟು ಪಫೆಕ್ಟ್ ನೀವು ಮಾಡ್ದಂಗೆ ಆಗಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಂದೇಳಿ ಕಮೆಂಟ್ ಕೂಡ ಮಾಡಿದ್ರು ತುಂಬ ಚೆನ್ನಾಗ್ ಬಂದಿತ್ತು ಅಂತನೂ ಹೇಳಿದ್ರು ಮನೆಯಲ್ಲಿ ಅದೂ ಯೂಟೂಬ್ ಎಗ್ ಬಿರಿಯಾನಿ ಆಯಿತು ಚಿಕನ್ ಬಿರಿಯಾನಿ ಆಯಿತು ಮಟನ್ ಬಿರಿಯಾನಿ ಆಯಿತು ಪ್ರತಿ ಒಂದು ಮಾಡಿದ್ದು ಅಪ್ಪನಿಂದಲೇ ಅಪ್ಪನ ಮಾ ಅಪ್ಪಾಜಿ ಮಾಡೋದನ್ನು ನೋಡಿಬಿಟ್ಟು ಮಾಡಿದ್ದೆ ಖಾರ ಉಪ್ಪು ಅಮ್ಮನ ಕೇಳ್ಬಿಟ್ಟು ಹಾಕಿದ್ದೆ ಅಪ್ಪಾಜಿ ಮಾಡಿರೋ ಟೇಸ್ಟಲ್ಲಿ ಬಂದಿತ್ತು ಅಪ್ಪಾಜಿ ಅವ್ರದ್ದು ಓಟಲ್ ಇದೆ ಚಿಕನ್ ಬಿರಿಯಾನಿ ಹೋಟಲ್ಲು ಬೆಳಗ್ಗೆ ಹೊತ್ತೂ ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಪ್ಪಾಜಿ ಅವ್ರು ನಿಂತ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗ್ ಬಂದಿತ್ತು ಬರ್ತಾ ದಿನ ಎಲ್ಲರೂ ಜನರು ಹ್ಞೂ ಅಪ್ಪಾಜಿಗೆ ಹೊಗಳ್ತಾರೆ ಚೆನ್ನಾಗ್ ಮಾಡ್ತೀರ ಬಿರಿಯಾನಿ ಅಂತಂದೇಳಿ ದೊಡ್ಡ ದೊಡ್ಡ ಆಸ್ಟೆಲ್ಲು ಆಯಿತು ಏನಾದರೂ ಫಂಕ್ಷನ್ ಇದ್ರಾಯ್ತು ಅಪ್ಪಾಜಿನೇ ಕರೀತಾರೆ ಹ್ಞೂ ಬಿರಿಯಾನಿ ಮಾಡಿಕೊಡ್ರಿ ಅಂತಂದೇಳಿ ಅವ್ರು ತುಂಬ ಚೆನ್ನಾಗ್ ಮಾಡ್ಕೊಟ್ಟು ಬರ್ತಾರೆ ಅಲ್ಲಿಂದ ಅಲ್ಲಿದ್ದ ಆಸ್ಟೆಲ್ ಮಕ್ಕಳು ಕೂಡನೂ ಅಂಕಲ್ ತುಂಬ ಚೆನ್ನಾಗಿದೆ ನಿಮ್ಮ ಬಿರಿಯಾನಿ ಅಂತಂದು ಹೇಳ್ತಾರೆ ಇನ್ನೂ ಸಣ್ಣ ಸಣ್ಣ ಸ್ಕೂಲಿಗೆ ಎರಡು ಮೂರು ಕೆಜಿ ಆಯಿತು ಪಲಾವ್ ಬೇಕು ಒಗ್ಗರಣೆ ಅನ್ನ ಬೇಕು ಅನ್ನ ಇಂಥದೇನಾದ್ರು ಹೇಳಿದ್ರೆ ಮನೆಯಲ್ಲಿ ನಾನು ಮತ್ತು ಅಮ್ಮ ಇಬ್ಬರೂ ಸೇರಿ ಮಾಡಿಕೊಡ್ತೀವಿ ಚೆನ್ನಾಗ್ ಚೆನ್ನಾಗಿದೆ ಅಂತಂದೇಳಿ ಹೇಳ್ತಾರೆ ಮಕ್ ಸಣ್ಣ ಮಕ್ಕಳಿಗೆ ಖಾರ ಉಪ್ಪು ಸ್ವಲ್ಪ ಕಡಿಮೆ ಇರ್ಬೇಕು ಖಾರ ಖಾರ ಕಮ್ಮಿ ಇರಬೇಕು ಹಾಗೆ ಮಾಡಿಕೊಟ್ಟಿದ್ವಿ ಎರಡು ಮೂರು ಸಾರಿ ಟ್ರೈ ಮಾಡಿಕೊಟ್ಟಿ ಮಾಡಿಕೊಟ್ಟಿದ್ವಿ ಸಣ್ಣ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂದಿದ್ರು ಅವ್ರು ಸ್ಟೂಡೆಂಟ್ಸ್ ಎಲ್ಲಾ ಹಾಂ ಅಕ್ಕ ಚೆನ್ನಾಗಿದೆ ಅಂತಾನೇ ಹೇಳಿದ್ರು ಅವ್ರ ಮ್ಯಾಮ್ಗಳು ಚೆನ್ನಾಗಿದೆ ಅಂತಂದೇಳೀ ಸ್ವಲ್ಪ ಜಾಸ್ತಿ ದುಡ್ಡು ಕೂಡನೂ ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಾನೇ ಪಟ್ಕೊಂಡು ತಿಂದರು ಟೀಚರ್ಸ್ ಡೇ ಆಗಿರ್ಬೋದು ಚಿಲ್ಡ್ರನ್ಸ್ ಡೇ ಆಗಿರ್ಬೋದು ಪ್ರತಿ ಒಂದಕ್ಕುನೂ ಅಡುಗೆ ಮಾಡೋಕೆ ನಮ್ಮನ್ನು ನಮಗೆ ಹೇಳ್ತಾರೆ ಸಣ್ಣ ಸಣ್ಣ ಅಡುಗೆ ಮಾಡೋದೇನಾದ್ರು ಇದ್ರೆ ನಾವೇ ಮಾಡ್ತೀವಿ ಲೈಕ್ ಮೂರು ಕೆಜಿ ಎರಡು ನಾಲ್ಕು ಕೆಜಿ ಐದು ಕೆಜಿ ಇತ್ತಂದರೆ ನಾನು ಅಮ್ಮ ಮಾಡ್ತೀವಿ ಐದು ಕೆಜಿ ಮೇಲೆ ಇತ್ತಂದರೆ ಅಪ್ಪಾಜಿ ಅವರೇ ಮಾಡ್ತಾರೆ ಅಪ್ಪಾಜಿ ಆಯಿತು ತಮ್ಮ ಆಯಿತು ಇವ್ರು ನಿಂತ್ಕೊಂಡು ಮಾಡ್ತಾರೆ ನಾವೆಲ್ಲರೂ ನಾವೇ ನಾನು ಅಮ್ಮ ತಂಗಿ ಅದಕ್ಕೆಲ್ಲಾ ರೆಡಿ ಮಾಡಿಕೊಡ್ತೀವಿ ಅವ್ರು ಮಾಡ್ತಾರೆ ಅಡ್ಗೆಯನ್ನ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳು ಎಲ್ಲ ಹ್ಞೂ ಚೆನ್ನಾಗ್ ಬರುತ್ತೆ ಎಲ್ಲರೂ ಚೆನ್ನಾಗ್ ಹೇಳ್ತಾರೆ ಹ್ಞೂ ಫ್ರೆಂಡ್ಸ್ಗೆ ನಾನು ಕ ಮಾಡ್ಕೊಂಡೋಗೋ ಎಗ್ ರೈಸ್ ಅಂದರೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಎಗ್ ರೈಸ್ ಅಂದರೆ ಬಾಕ್ಸಿಗೆ ನೀ ಇವತ್ತು ನೀನೆ ಕಟ್ಕೊಂಡು ಬಾ ಅಂತಂದು ಹೇಳ್ತಾರೆ ಸರಿ ಅಂತಂದೇಳ್ತೀನಿ ತುಂಬ ಚೆನ್ನಾಗಿದೆ ಅಂತಂದು ಹೇಳ್ತಾರೆ ಮನೆಯಲ್ಲಿ ನಾ ಪ್ರತಿಸತಿ ಅಡುಗೆ ಮಾಡ್ದಾಗ ಇದನ್ನು ಯಾರು ಮಾಡಿದಾರೆ ಅಂತ ಕೇಳ್ತಾರೆ ಊಟ ಮಾಡಿಂದೆ ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ನಾನು ಮಾಡಿದ್ದೀನಿ ಅಂತೇಳಿದ್ರೆ ನೀನು ಮಾಡಿಲ್ಲ ನೀನು ಮಾಡಿಯೇನು ಸರಿ ಚೆನ್ನಾಗಿಲ್ಲ ಅದು ಅಡುಗೆ ಅಂತಂದೇಳಿ ರೇಗಿಸ್ತಾರೆ ಆಮೇಲೆ ಛಲೋ ಇಲ್ಲ ನೀನು ಯಾಕ್ ತಿಂತೀಯ ಅಂತ ಅಂದ್ಬಿಡು ಅಂದರೆ ಏನು ಮಾಡೋಕ್ ಬರೋಂಗಿಲ್ಲ ಆ ಹೊಟ್ಟೆ ಪಾಡು ತಿನ್ನಬೇಕು ಅಂತಂದೇಳಿ ಎಲ್ಲ ಹಂಗಿಸ್ತಾರೆ ಆಮೇಲೆ ನಿಜ ಹೇಳು ಛಲೋ ಆಗಿಲ್ಲೇನು ಅಂತಂದಾಗ ಛಲೋ ಆಗಿದೆ ಅದಕ್ಕೆ ಅಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದ್ದು ಅಂತನೂ ಹೇಳ್ತಾರೆ ತುಂಬ ಚೆನ್ನಾಗ್ ಮಾಡ್ತಿದೀಯ ಅಂತನೂ ಹೇಳ್ತಾರೆ ಊರಿಂದ ಅಂಕಲ್ ಆಂಟಿ ತಮ್ಮ ತಂಗಿ ಬಂದರೆ ಹಾ ಸುಮಯನೇ ಮಾಡಲಿ ಅಡುಗೇನ ಅಂತಂದೇಳಿನೂ ಹೇಳ್ತಾರೆ ಎಲ್ಲರೂ ನನ್ನ ಕೈಯಿಂದ ಅಡುಗೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಪ್ರೀತಿಯಿಂದ ಯಾವುದೇ ಅಡ್ಗೆನೇ ಮಾಡಲಿ ಪ್ರೀತಿಯಿಂದ ಮಾಡಿದರೆ ತುಂಬ ಅದು ತುಂಬ ರುಚಿಯಾಗಿರುತ್ತೆ ತುಮ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಅಡ್ಗೆ ಯಾವುದೇ ಅಡುಗೆ ಮಾಡಿರಲಿ ಅವರು ಇಷ್ಟಪಟ್ಟು ತಿಂದರೆ ಮಾತ್ರ ಅದು ನಮಗೆ ತೃಪ್ತಿ ಅನಿಸುತ್ತೆ ಏ ಛಲೋ ಆಗಿದೆ ಅಂತ ಹೇಳ್ ಊಟ ಮಾಡಿದರು ಅಂತ ಹಾಗೆ ಸಹ ತಾ ಅಡುಗೆ ಮಾಡುವಾಗ ತಾಳ್ಮೆಯಿಂದ ಅಡುಗೆ ಮಾಡಬೇಕು ಅವಸರ ಅವಸರ ಮಾಡಿದರೆ ಎಲ್ಲ ಕೆಟ್ಟೋಗತ್ತೆ ಅಡುಗೆ ಮಾಡೋದು ಹಾಗೆ ತಾಳ್ಮೆಯಿಂದ ಅಡುಗೆ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಟೆಲ್ಲಿಂದನೇ ಬಂದಿದೆ ಅಪ್ಪಾಜಿ ಸ್ಟಾಟಿಂಗ್ ಓಟೆಲ್ ಮಾಡಿದರು ಆಮೇಲೆ ಮನೆಯಲ್ಲಿ ಸಣ್ಣ ಪುಟ್ಟ ಅಡುಗೆ ಏನಾದರೂ ಆರ್ಡರ್ ಬಂದರೆ ಅದನ್ನು ನಾವು ಮಾಡಿಕೊಡ್ತೀವಿ ಇಲ್ಲ ಅಪ್ಪಾಜಿ ಮಾಡಿಕೊಡ್ತಾರೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗ್ ಹೆಸ್ರಿದೆ ನಮ್ಮದು ತುಂಬ ಚೆನ್ನಾಗ್ ಅಡುಗೆ ಮಾಡ್ತಾರೆ ಎಲ್ಲರೂ ಚೆನ್ನಾಗ್ ಹೊಗಳ್ತಾರೆ ಹೊರಗಡೆ ಹೋದಾಗೆಲ್ಲ ಅಪ್ಪಾಜಿಗೆ ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಪಪ್ಪ ಅಂತಂದೇಳಿ ಛಲೋತ್ನಾಗೆ ಅಡುಗೆ ಮಾಡ್ತಾರೆ ಅಂತಂದೇಳಿ ಹೊಗಳ್ತಾರೆ ದೊಡ್ಡ ದೊಡ್ಡ ಆಸ್ಟೆಲ್ ಮಕ್ಳಿಗೆ ಆಗಿರ್ಬೋದು ಎಲ್ಲೇ ಫಂಕ್ಷನ್ ಆಗಿರ್ಬೋದು ಅಪ್ಪಾಜಿ ಅವ್ರಿಗೆ ಆರ್ಡ್ರ್ ಕೊಡ್ತಾರೆ ನೀವು ಚೆನ್ನಾಗ್ ಮಾಡ್ತೀರಿ ಅಡುಗೆ ಅಂತಂದೇಳಿ ನಮಗೆ ಅವರಿಂದನೇ ಬಂದಿರೋದು ಅವ್ರ ಕೈ ರುಚಿನೇ ನಮ್ಗೆ ಬಂದಿರೋದು ನಮಗೂ ಅಡುಗೆ ಮಾಡೋದು ಪ್ರತಿಯೊಂದು ಅಡುಗೆ ಮಾಡ್ತೀವಿ ಇಂಥದ್ ಬರೋಂಗಿಲ್ಲ ಅಂತಿಲ್ಲ ಅಕಸ್ಮಾತ್ ಏನು ಬರಲಿಲ್ಲ ಅಡುಗೆ ಇದ್ ಏನಾದರೂ ಬರಲಿಲ್ಲ ಅಂದರೆ ಯುಟೂಬ್ ನೋಡಿಬಿಟ್ಟು ಅಡ್ಗೇನ ಮಾಡ್ತೀವಿ ತುಂಬ ಜನ ಇಷ್ಟಪಡ್ತಾರೆ ಮನೆಯಲ್ಲಿ ಇಷ್ಟಪಟ್ಕೊಂಡು ತಿಂತಾರೆ ಅಂಕಲ್ಗೆ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ ಪಲಾವ್ ಮತ್ತು ಅದ್ರ ಜೊತೆ ಮೊಸರು ಬಜ್ಜಿ ಮೊಸರು ಚಟ್ನಿ ಇರಬೇಕು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಅದ್ರೊಳಗಡೆ ಬ್ರೆಡ್ ಕ್ರಂಬ್ಸು ಕಟ್ ಮಾಡಿ ಹಾಕಿರಬೇಕು ತುಂಬಾ ಚೆನ್ನಾಗಿ ಇಷ್ಟಪಡ್ಕೊಂಡು ತಿಂತಾರೆ ಮನೆಯಲ್ ಏನಾದರೂ ಫಂಕ್ಷನ್ ಇತ್ತಂದರೆ ನಾನೇ ಅಡುಗೆ ಮಾಡ್ತೀನಿ ಪಲಾವ್ ಮಾಡು ಅಂತಂದು ಹೇಳ್ತಾರೆ ಎಲ್ಲ ವೆಜಿಟೇಬಲ್ಸ್ ತಂದಿಟ್ಟು ಅವನ್ನು ಮುಂಚೆನೇ ಕಟ್ ಇಟ್ಕೊಂಡು ಚೆನ್ನಾಗಿ ರುಚಿಯಾಗಿ ಇರುತ್ತೆ ಸುಮಯನೇ ಮಾಡಲಿ ಅಂತೇಳ್ತಾರೆ ಚೆನ್ನಾಗ್ ಮಾಡ್ತೀನಿ ಅಡ್ಗೆಯನ್ನ ಮನೆಯಲ್ಲಿ ಅಂತೂ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಪಲಾವ್ ಮತ್ತು ಅವಲಕ್ಕಿ ಗಣಿ ಮಾಡೋದು ಇವು ಎರಡು ಅಂದರೆ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ತಮ್ಮ ಮತ್ತು ಅಪ್ಪಾಜಿಗೆ ಅಂಕಲ್ಲಿಗೆ ಇವ್ರಿಗೆ ಎಲ್ಲರಿಗೂ ನಾನು ಮಾಡೋ ಪಲಾವ್ ಮತ್ತು ಅವಲಕ್ಕಿ ಅಂದರೆ ತುಂಬ ಇಷ್ಟ ತಂಗಿ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಇಷ್ಟಪಟ್ಕೊಂಡು ತಿಂತಾರೆ ಎಲ್ಲರೂ ಹಾ ಹಂಗಿಸ್ತಾರೆ ಅಷ್ಟೇ ಚೆನ್ನಾಗ್ ಮಾಡೋಲ್ಲ ನೀನು ಅಂತಂದೇಳಿ ಬಟ್ ನಿಜವಾಗ್ಲು ಅವ್ರು ಇಷ್ಟಪಟ್ಟು ಊಟ ಮಾಡ್ತಾರೆ ಇದ್ರಿಂದ ತುಂಬಾ ಖುಷಿ ಆಗುತ್ತೆ ಅಡುಗೆ ಮಾಡೋದ್ರಲ್ಲಿ ನನ್ಗೆ ತುಂಬಾ ಇಂಟ್ರಶ್ಟ್ ಇದೆ